ಪಿ ಎಮ್ ಕೆ ವಿ ವೈ ತರಬೇತಿ ಕೇಂದ್ರಕ್ಕೆ ನನಗೆ ಸೇರಲಿಕ್ಕೆ ಆಸಕ್ತಿ ಉಂಟು ಆದರೆ ಇದನ್ನು ಎಲ್ಲಿ ಹೇಗೆ ಸೇರುದಂತ ನನಗೆ ಗೊತ್ತಿಲ್ಲ ಹಾಗಾಗಿ ನೀವು ಈ ಕಾರ್ಯ ತರಬೇತಿ ಕಾರ್ಯಕ್ರಮ ಎಲ್ಲಿ ಏರ್ಪಡಿಸ್ತೀರಿ ಎಂಬುದಾಗಿ ನನಗೆ ಒಂದು ಮಾಹಿತಿಯನ್ನು ಕೊಡಿ